ಹಲೋ ಹಲೋ ಹಲೋ ಗೌರ್ಮೆಂಟ್ ಚಿತ್ರದುರ್ಗ ಕಾ ಕಾಲೇಜ್ ಅಲ್ಲವಾ ಹಾಂ ಪ್ರಿನ್ಸಿಪಾಲ ಮಾತಾಡ್ತಿರೋದು ಹಾಂ ನಮಸ್ತೆ ಸರ್ ನಾವಿಲ್ಲಿ ಶಿವ್ಮೊಗ್ಗದಿಂದ ಮಾತಾಡ್ತಾಯಿದ್ದೀನಿ ಶಿವಮೊಗ್ಗದಿಂದ ಮಾತಾಡ್ತಾಯಿದೀನಿ ನನ್ನ ಮಗಳಿಗೆ ಒಂದು ಅಡ್ಮಿಷನ್ ಬೇಕಿತ್ತ್ ಸರ್ ಹಾಂ ಹಾಂ ಇ ಹೌದ ಎಷ್ಟು ಪೀಸ್ ಆಗತ್ತೆ ನಿಮ್ಮದು ಅವಳು ಫಸ್ಟ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಆಯ್ತು ಸರ್ ಸರ್ ಅದಕ್ಕಾಗಿ ಹ್ಞೂ ಅವಳು ಸೈನ್ಸ್ ತಗೊಳ್ಳೋಣ ಸೈನ್ಸು ತಗೊಳ್ಳೋಣ ಅಂತ ಫಸ್ಟ್ ಪಿ ಯು ಸಿಗೆ ಹ್ಞೂ ಹಾಂ ಸ್ಕೋರ್ ನೈನ್ಟಿ ಸಿಕ್ಸ್ ತೆಗ್ದಿದ್ದಾಳೆ ಸರ್ ಆಮೇಲೆ ಹಾಂ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಬಂದಿದೆ ಮಾರ್ಕ್ಸ್ ಹಾಗಾಗಿ ಅದುಕ್ಕೆ ಏನಾದರೂ ಕನ್ಸಿಷನ್ ಏನಾದರೂ ಇದೆಯಾ ನಮಗೆ ಇಲ್ಲ ಎಷ್ಟಾಗತ್ತೆ ಫೀಸು ನಿಮ್ಮ ಕಾಲೇಜಿಗೆ ಹೌದ ಕಾಲೇಜಲ್ಲಿ ಎಷ್ಟಾಗತ್ತೆ ಫೀಸು ಆಗತ್ತಾ ಹಾಂ ಮತ್ತು ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇದು ಇದೆಯಾ ಹೌದಾ ಊಟದ್ದೆಲ್ಲ ಪಾ ಇದಿಯಲ್ಲ ಊಟ ತಿಂಡಿ ಹಾಂ ಹಾಂ ಪುಲ್ಲಿನ್ ಮ್ಯಾಮ್ ಲೇಡಿಸೂ ಇದೆಯಾ ಹ್ಞೂ ಹ್ಞೂ

ಮೂರು ಜನ ಇರುತ್ತೆ ಹಾಂ ಅದು ಅದೆಲ್ಲ ರೂಮ್ಸಿದ್ದು ಇದೆಲ್ಲ ಬೇರೆ ಅಲ್ಲಾ ಅದು ಎಷ್ಟಾಗತ್ತೆ ತಿಂಗಳಿಗೆ ಹ್ಞೂ ಹಾಂ ಶೇರಿಂಗ್ ಎಷ್ಟು ಟು ಶೇರಿಂಗ್ ತ್ರೀ ಶೇರಿಂಗ್ ಹಂಗಿರತ್ತಲ್ಲಾ ಹಾಂ ಸ್ವಲ್ಪ ಫೋರ್ ಶೇರಿಂಗ್ ಹಂಗದ್ದರೆ ಸ್ವಲ್ಪ ಕಡಿಮೆ ಬೀಳತ್ತೆ ನನಗೆ ಅಲ್ಲಾ ಹಾಂ ಕಡಿಮೆ ಆಗತ್ತೆ ಜಾಸ್ತಿ ಬರತ್ತೆ ಹಾಂ ಹಾಂ ಮತ್ತು ಸೆಕ್ಯುರಿಟಿ ಅಲ್ಲ ಇದ್ಯಲ್ಲಾ ಮ್ಯಾಮ್ ಹೌದು ಹೌದು ಹಾಂ ಅದೇ ಹೆಣ್ಮಕ್ಕಳಿಗೆ ಒಂದು ಸಪ್ರೇಟಾಗೆ ಬರೇ ಗರ್ಲ್ಸೇ ಇದ್ದಾರಲ್ಲ ಅಲ್ಲಿ ಹ್ಞೂ ಹಾಂ ಹಾಂ ಹೆಣ್ಮಕ್ಕಳೇ ಇದಾರಲ್ಲ ಹಾಗಾಗಿ ಹಾಂ ಹಾಂ

ಹಾಂ ಹೌದ ಮತ್ತು ಇದು ಇದು ಬಟ್ಟೆ ವಾಶ್ ಮಾಡಲಿಕ್ಕೆ ಏನಿದೆ ಮಿಷನ್ ಇದೆಯಾ ವಾಷಿಂಗ್ ಮಿಷನ್ ಇದೆಯಾ ಹೌದ ಅದು ವ್ಯವಸ್ಥೆ ಎಲ್ಲ ಇದೆಯಲ್ಲ ಹಾಂ ಹಾಂ ಮತ್ತೇನು ನೀವು ವಾರಕ್ಕೆ ನಾನ್ ವೆಜ್ ಕೊಡ್ತೀರಾ ಒಂದ್ಸತಿ ಏನಾದರೂ ಇದೆಯಾ ಆ ಥರದ್ ಏನದು ಹ್ಞೂ ಹಾಂ ಹಾಂ ಹಾಂ ಹೋಗ್ಬೌದು ಹಾಂ ಹಾಂ ಹೌದ ಹಾಂ ಹಾಂ ನೀವು ಬಿಡ್ತೀರಲ್ಲ ವೀಕೆಂಡ್ ಎಲ್ಲಾದರೂ ಹೊರಗೆ ಹೋಗ್ಬೇಕು ಅಂದರೆ ಹಾಂ ಹಾಂ ಹಾಂ ಹಾಂ ಮತ್ತು ಏನಾದರೂ ಅಕಸ್ಮಾತು ಹುಷಾರಿಲ್ಲ ಅಂದರೆ ಹಾಂ ಹ್ಞೂ ಕಳ್ಸಲ್ಲ ಹಾಂ ಹಾಂ ಅದೆ ಪೇರೆಂಟ್ಸ್ ಒಂದು ಫೋನ್ ಮಾಡಿ ಬಂದರೆ ಮಾತಾಡ್ಲಿಕ್ಕೆ ಬಿಡ್ತೀರಾ ಬರ್ಬೌದಾ ಪೇರೆಂಟ್ಸ್ ಎಲ್ಲ ಎಷ್ಟು ತಿಂಗ್ಳಿಗೆ ಒಂದು ಸರ್ತಿ ಬರ್ಬೌದಲ್ಲ ಒಂದು ಸರ್ತಿ ಬರ್ಬೌದು ಹಾಂ ಹಾಂ ಸರಿ ಆಯಿತು ನಿಮಗೆ ನಾನು ಕಾ ಇನ್ನೊಮ್ಮೆ ಬಂದು ಅಲ್ಲಿ ಅಡ್ಮಿಷನ್ ಮಾಡ್ತೇನೆ ಆಯಿತಾ ಹಾಂ ಸರಿ ತ್ಯಾಂಕ್ ಯು ಹಾಂ ಹಾಂ ಹಾಂ ಸರಿ ತ್ಯಾಂಕ್ ಯು ಮ್ಯಾಮ್ ಹ್ಞೂ